ಹೌದು ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಡ್ರಾಯಿಂಗ್ಸನ್ನ ಬಿಡಿಸ್ತಾ ಇದ್ವಿ ತುಂಬ ಚೆನ್ನಾಗಿ ಡ್ರಾಯಿಂಗ್ಸನ್ನ ಹೇಳ್ಕೊಡ್ತಾ ಇದ್ದರು ಅದು ಅದಕ್ಕೆ ಅಂತಲೇ ಸಪ್ರೇಟ್ ಕ್ಲಾಸಸ್ ಇರೋವು ಬಟ್ ಇವಾಗ ಅಷ್ಟು ಇಂಟ್ರೆಶ್ಟಿಲ್ಲಾ ಡ್ರಾಯಿಂಗ್ಸ ಡ್ರಾಯಿಂಗ್ಸು ಸ್ಕೂಲ್ ಯಾವ್ಯಾವ ಬರ್ತವೆ ಅಂದರೆ ಅಕಾಡಮಿಕ್ ಡ್ರಾಯಿಂಗ್ಸ್ ಅಕಾಡಮಿಕ್ ಬರುತ್ತೆ ಡ್ರಾಯಿಂಗ್ಸ್ ಆರ್ಟ್ ಆರ್ಟ್ ಡ್ರಾಯಿಂಗ್ಸ್ ಬರುತ್ತೆ ಆನ್ಲೈನ್ ಹಾರ್ಟ್ಸ್ ಬರುತ್ತೆ ಮತ್ತು ವಿಶ್ಯಲ್ ಆರ್ಟ್ ಅಂತ ಹೇಳ್ಬಿಟ್ಟು ಒಂದು ಡ್ರಾಯಿಂಗ್ಸ್ ಇದೆ ಮತ್ತು ಪರ್ಫೆಕ್ಟ್ ಮೀಡಿಯಾ ಅಂತ ಸ್ಕೂಲ್ಸ ಈಗ ಟೆಕ್ನಾಲಜಿ ಇಂಪ್ರೂ ಆನ್ಲೈನ್ನಲ್ಲೂ ಡ್ರಾಯಿಂಗ್ಸನ್ನ ಕಲಿಸಿಕೊಡ್ತಾರೆ ಡ್ರಾಯ್ ಕೋರ್ಸ್ನಾ ಮಾಡ್ತಾರೆ ಅದಕ್ಕೆ ಸಪ್ರೇಟ್ ಕೋರ್ಸು ಕಾಂಪಿಟೇಶನ್ಸ್ ಆಗಲಿ ಸಪ್ರೇಟ್ ಕೋರ್ಸಾಗಲಿ ಕಾಂಪಿಟೇಶನ್ಸ್ ಅಟೆಂಡ್ ಮಾಡ್ತಾರೆ ಸಪ್ರೇಟ್ ಕೋರ್ಸೆಲ್ಲ ತೊಗೊತಾರೆ ಡ್ರಾಯಿಂಗ್ಸ್ಗೆ ಅವಕ್ಕೆ ಸಪ್ರೇಟ್ ಸಪ್ರೇಟ್ ಸ್ಕೂಲ್ಸ ಸ್ಕೂಲಲ್ಲೇ ಕೋಚಿಂಗ್ ಕೊಡ್ತಾರೆ ಸ್ಕೂಲಲ್ಲೇ ಬೇರೆಯವರೆಲ್ಲ ಬಂದು ಬೇಕಾದ್ರೂ ಕೋಚಿಂಗ್ ತೊಗೋಬೋದು ಆ ಥರ ಇಂಪ್ರೊವ್ಮೆಂಟ್ ಆಗಿದೆ ಡ್ರಾಯಿಂಗ್ಸ ಒಳ್ಳೊಳ್ಳೆಯ ಕಾಲೇಜಗಳಿಗಾಗ್ಲಿ ಸ್ಕೂಲ್ಸ್ಗಳಿಗಾಗ್ಲಿ ಅಕಾಡಮಿಕ್ಕು ಡ್ರಾಯಿಂಗ್ಸು ಹಾರ್ಟ್ ಡಿಸೈನ್ಸ್ ಈ ಥರ ಎಲ್ಲ ಹಿಂಪ್ರೂಮೆಂಟ್ಸ್ ಆಗಿದೆ ಎಲ್ಲ ಕಡೆಯೂ ಕೂಡ ಡ್ರಾಯಿಂಗ್ಸ ಅದೂ ಒಂದು ಕಾಂಪಿಟೇಷನ್ ಅದರಲ್ಲೂ ತುಂಬ ಹರ್ನ್ ಮಾಡ್ಬೋದು ಚೆನ್ನಾಗಿ ಡ್ರಾಯಿಂಗ್ ಬಿಡ್ಸ್ಕ ಬಿಡಿಸೋದ್ರಿಂದ ತುಂಬ ನಮ್ಮ ಕರ್ನಾಟಕದಲ್ಲಂತೂ ತುಂಬ ಕಲಾವಿದರಿದ್ದಾರೆ ಡ್ರಾಯಿಂಗ್ಸ್ ಬಿಡೋದಾಗಲಿ ನಮಗೆ ಗೊತ್ತೇ ಆಗೋಲ್ಲ ಯಾರ್ಯಾರು ಯಾವ್ಯಾವ ಥರ ಮೆಂಟಾಲಿಟಿ ಇರುತ್ತೆ ಅಂತ ಅದನ್ನ ನಾವು ರೆಫರ್ ಇನ್ ಡೆಪ್ತಾಗಿ ರೆಫರ್ ಮಾಡಿದಾಗ್ಲೇ ಅದು ಗೊತ್ತಾಗೋದು ಅಂದರೆ ಈಗಿನ ಟೆಕ್ನಾಲಜೀಲಿ ತುಂಬ ಈಗಿನ ಜನ್ರೇಷನಲ್ಲಿ ತುಂಬ ಇಂಪ್ರೂಮೆಂಟ್ ಆಗಿರೋದರಿಂದ ಎಲ್ಲ ಆನ್ಲೈನ್ ಕ್ಲಾಸಸ್ಸು ಮಾಡ್ತಿದ್ದಾರೆ ಸ್ಕೂಲ್ ಕಾಲೇಜಲ್ಲೆಲ್ಲ ಕೂಡ ಇದೇ ಒಂದು ಸಪ್ರೇಟ್ ಕೋರ್ಸ್ ಮಾಡಿದ್ದಾರೆ ಅಂಥ ಅಂಥ ಮಕ್ಳಿಗೇ ನಾವು ಡೆವ್ಲಪ್ ಮಾಡಬೇಕು ಅವ್ರಿಗೆ ಬರೀ ಅದೇ ಇಂಟ್ರೆಶ್ಟ್ ಇರುತ್ತೆ ಡ್ರಾಯಿಂಗಲ್ಲಿ ಮುಂದೆ ಬರಬೇಕು ಅಂತ ನಾವು ಏನು ಪ್ಲ್ಯಾನ್ ಡ್ರಾಯಿಂಗಲ್ಲಿ ಇಂಟ್ರೆಶ್ಟ್ ಯಾವುದೇ ಪ್ಲ್ಯಾನ್ ಕೂಡ ನನಗಿಲ್ಲ